ಇವಾಗಿನ ಕಾಲದಲ್ಲಿ ಪಕ್ಷಿಗಳ ಸಂಖ್ಯೆ ಕಡಿಮೆ ಆಗಿಬಿಟ್ಟಿದೆ ಯಾಕೆ ಅಂತ ಅಂದ್ರೆಗಿನ ಎಲ್ಲಿ ನೋಡಿದ್ರು ಕೂಡ ಮನೆಗಳು ಹೋಟೆಲ್ಸು ಕಟ್ ರೋಡ್ಸು ಒಂದು ಕಟ್ಟೋಕ್ಹತ್ಬುಟ್ಟಾರ ಎಲ್ಲ ಮಾ ಅರಣ್ಯ ಕಡಿಯೋದು ಮರಗಳು ಅವು ಇವು ಎಲ್ಲ ಕಟ್ಟಡಗಳು ಕಟ್ಟೋದು ಜಾಸ್ತಿ ಆಗಿಬಿಟ್ಟಿದೆ ಪ್ಲಸ್ ಈ ಮೊಬೈಲ್ಸು ಈ ನೆಟ್ಗಳು ಏ ಈ ಟೆಕ್ನಿಕಲ್ ಇಂದ ಕೂಡ ಆ ರೇಡಿಯೇಶನ್ಗಳೆಲ್ಲ ಬಂದು ಪಕ್ಷಿಗಳಗು ಎಲ್ಲ ತೊಂದರೆ ಆಗ್ತ ಇದೆ ಪಕ್ಷಿಗಳು ಮೊದ್ಲಿನ ಕಾಲದಲ್ಲಿ ಎಷ್ಟು ಚೆನ್ನಾಗ್ ತಿರುಗುತಿದ್ವು ಎಷ್ಟು ಚೆನ್ನಾಗ್ ಕಿಲ ಕಿಲ ಅಂತಿದ್ವು ಇವಾಗಂತು ಪಕ್ಷಿಗಳೇ ಕಾಣಿಸೋದೇ ಇಲ್ಲ ಎಲ್ಲಿ ನೋಡಿದರು ಬರಿ ಮನುಷ್ಯರದೇ ಜಾಸ್ತಿ ಆಗಿಬಿಟ್ಟಿದೆ ಇವಾಗಿನ ಕಾಲ ಬೇಸಿಗೆ ಕಾಲದಲಂತೂ ಪಕ್ಷಿಗಳಿಗೆ ನೀರು ಸಿಗೊಲ್ಲ ಕಾಳು ಸಿಗೊಲ್ಲ ಪಾಪ ಅಲ್ಲಿ ಇಲ್ಲಿ ಪರದಾಡ್ತ ಇರ್ತವೆ ಬಟ್ ಮನೆ ಹತ್ರ ಕೂಡ ನಾವು ಮನೆ ಮೆಲೆ ತುಂಬ ಮೇಲೆ ಹೋಗಿ ನಾವು ಒಂದು ಸ್ವಲ್ಪ್ ನೀರಿಟ್ಟು ಕಾಳು ಹಾಕಿದ್ರೆ ಔಟ್ರುಕು ಯೂಸ್ ಆಗುತ್ತೆ ಈ ಪಕ್ಷಿಗಳು ಬದುಕೋದಕೋಸ್ಕರ ಅಂತ ಅಂತು ಅರಣ್ಯ ಇರಲೇಬೇಕು ಮರಗಳು ಇರಬೇಕು ಗಿಡಗಳು ಚೆನ್ನಾಗೇ ಇರಬೇಕು ವಾತಾವರಣ ಚೆನ್ನಾಗಿರ್ಬೇಕು ಆ ಥರ ಆದರೆ ಪಕ್ಷಿಗಳೆಲ್ಲ ಹಾಂ ಚೆನ್ನಾಗಿರ್ತವೆ ಎಲ್ಲಾ ಹಳ್ಳಿಯಲ್ಲಿ ಹೋದಾಗ ನಾವು ಸಾಯಂಕಾಲ ಹೊತ್ನಲ್ಲಿ ಕೂತ್ಕೊಂಡು ನೋಡಿದ್ರೆ ಆಕಾಶದ ತುಂಬ ಹಾರಾಡ್ತ ಇದ್ವು ಪಕ್ಷಿ ಇವಾಗ ಅಂತು ಕಾಣಿಸೋದೆ ಇಲ್ಲ ಎಲ್ಲಿ ನೋಡಿದ್ರು ಕೂಡ ಕೊಂಗ ಅವು ಇವು ಎಲ್ಲ ಕಾಣಿಸ್ತ ಇದ್ವು ಈಗ ನೇಚರ್ ಇಲ್ಲ ನೇಚರ್ ಇಲ್ಲದ ಸಲುವಾಗಿ ಅವು ಪಕ್ಷಿಗಳು ಕೂಡ ಸಂಖ್ಯೆ ಕಡಿಮೆ ಆಗಿಬಿಟ್ಟಿದೆ ಅರಣ್ಯ ಬೆಳೆಸಬೇಕಾಗ್ಲಿ ಕಡಿದ್ ಕಡಿಬಾರದು ಮರಗಳು ಕಡಿದು ಅರಣ್ಯ ನಾಷ್ಣ ಮಾಡಿದ್ರೆ ಮನುಷ್ಯರ್ಗೆ ನೇಚರ್ ಎಲ್ಲ ಕೆಟ್ಟೋಗಿಬಿಡುತ್ತವೆ ಅದಕ್ಕಾಗಿ ಆ್ಯಕ್ಚುಲಿ ಮನೆ ಹತ್ರ ಆದರು ಕೂಡ ಗಿಡಗಳ್ ಬೆಳೆಸಬೇಕು ಒಬ್ಬ ಮನುಷ್ಯನು ಒಂದು ಗಿಡನಾದರು ಬೆಳೆಸಿದ್ರೇನೆ ಇಸ್ ನೈಸರ್ಗಿಕ ಚೆನ್ನಾಗಿರುತ್ತೆ ವಾತಾವರಣ ಚೆನ್ನಾಗಿರುತ್ತೆ ಅಂತಾ ನನ್ನ ಅನಿಸಿಕೆ ಅದರಿಂದ ನಾನು ಕೂಡ ಎಲ್ಲರಿಗು ಸಲಹೆ ಹೇಳ್ತೀನಿ ಪ್ರತಿಯೊಬ್ಬರು ಮನೆ ಮೇಲೆ ನೀರು ಇಡಬೇಕು ಪಕ್ಷಿಗಳಿಗೊಂದು ಸ್ವಲ್ಪ್ ಕಾಳು ಹಾಕಿದರೆ ಅವು ಬದುಕ್ತವೆ ನೇಚರು ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ